ಹ್ಞೂ ಹೇಳಿ ರೀ

ಹ್ಞೂ ಹೇಳಿ ರೀ ಏನು ಪ್ರಾಬ್ಲಮ್

ಹ್ಞೂ ಮತ್ತಿನದು ಎಲ್ಲಾರ ಅದ್ರ ಬಗ್ಗೆ ಏನು ಮೆಡಿಷಿನ್ ಚಾಲೂ ಇಟ್ಟೀರಾ ಏನೂ ಇಲ್ಲ ಹ್ಞೂ

ಹ್ಞೂ ಹ್ಞೂ ಹ್ಞೂ ನೀವು ಮೊದಲೆಲ್ಲ ಮೊದಲೆಲ್ಲ ತೋರಿಸಿದ್ರೇನು

ಹ್ಞೂ ಈಗ ನೀವು ತಾವು ನಮ್ಮ ಹಾಸ್ಪಿಟಲ್ಗೆ ಬನ್ರಿ ಕೆಲವೊಂದು ನಿಮ್ಗೆ ಜನ್ರಲ್ ಆಗಿ ಟೆಸ್ಟ್ ಮಾಡ್ತೀವಿ ನಂತರ ಬ್ಲಡ್ ಟೆಸ್ಟಿಗೆ ರಿಪೋರ್ಟ್ ಬರ್ಕೊಡ್ತೀವಿ ನೀವು ಬ್ಲಡ್ ಟೆಸ್ಟ್ ಅದನ್ನು ಮಾಡ್ಕೊಂಡು ಬಂದ್ಮೇಲೆ ನಿಮ್ಮ ಮುಂದಿನ ಮೆಡಿಷನ ಅದನ್ನು ಕೊಡ್ಬೌದು ನಾವು ಟ್ರೀಟ್ಮೆಂಟ್ ಕೊಡ್ಬೌದು

ಹ್ಞೂ ಆ ಟೆಸ್ಟಿನಲ್ಲೂ ಮೂರು ನಾಲ್ಕು ಡಿಫ್ರೆಂಟ್ ಟೆಸ್ಟ್ ಅದಾವೆ ಅದಕ್ಕ ನಾವು ನಿಮ್ಗೆ ಡೈರೆಕ್ಟ್ ಆಗಿ ನೋಡಿ ತಪಾಸ್ ಮಾಡಿ ನಿಮ್ಗೆ ಇನ್ನೊಂದೆರಡು ರಿಪೋರ್ಟ್ ತರಲಿಕ್ಕೆ ನೀವು ಟೆಸ್ಟ್ ಮಾಡ್ಕೊಂಡು ತಂದ್ರಿ ಅಂದ್ರೆ ನಾವು ನಿಮ್ಗೆ ಸರ್ಯಾಗಿ ಟ್ರೀಟ್ಮೆಂಟ್ ಕೊಡ್ಬೌದು ಹಾಂ ಸರಿ ಇಲ್ಲ ಮ ತಾವು ಹನ್ನೊಂದೂವರೆ ಎಲ್ಲಿಂದ ಬ ಎರಡೂವರೆ ತನ್ಕ ಯಾವಾಗಾರೂ ಬನ್ರಿ ಬನ್ರಿ ನಾವು ಇರ್ತೀವಿ ಅಟೆಂಡ್ ಮಾಡ್ತೀವಿ

ಹಾಂ ಇದೆ ರೀ

ನೀವು ನಮ್ಮದು ಒನ್ ತೌಸಂಡ್ ಮ್ಯಾಲೆ ಆಗ್ತದೆ ರೀ

ಮತ್ತೆ ಎಕ್ಸ್ಟ್ರಾ ಆಗ್ತದೆ ರೀ ಹ್ಞೂ ಹ್ಞೂ ಹಾಂ ಹಾಂ ಹ್ಞೂ ಬಾಯ್